ಹಾಂ ಸೇರ್ಸ್ಕೊತೇವೆ ವಾರಕ್ಕೆ ಐವತ್ತು ರೂಪಾಯಿ ಲೋನೆಲ್ಲ ಸಿಗ್ತದೆ ಸೇರೋದಾದ್ರೆ ಆಧಾರ್ ಕಾರ್ಡ್ ತರಬೇಕು ಮತ್ತೆ ನಿಮ್ಮದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಸಹ ಜೆರಾಕ್ಸ್ ತರಬೇಕು ಮತ್ತೆ ಪಾನ್ ಕಾರ್ಡ್ ಜೆರಾಕ್ಸ್ ತರಬೇಕು ಹಾಂ ತಂದು ಕೊಡಿ ತಂದು ಕೊಟ್ಟು ನಿಮ್ಮ ಹೆಸರು ವಾರಕ್ಕೆ ಐವತ್ತು ರೂಪಾಯಿ ಕಟ್ಟಲಿಕ್ಕೆ ಉಳಿತಾಯ ಮತ್ತೆ ಫಸ್ಟಿಗೆ ಮೂವತ್ತು ಸಾವಿರ ಕೊಡ್ತಾರೆ ಈಗ ಮತ್ತೆ ಒಂದು ವರ್ಷ ಆದಮೇಲೆ ಜಾಸ್ತಿ ಕೊಡ್ತಾರೆ ಐವತ್ತು ಸಾವಿರ ಕೊಡ್ತಾರೆ ಹಾಂ ಹಾಗೆ ಇದು ಕಟ್ತಾ ಹೋದ್ರೆ ನಮ್ಮದು ಬೇಗ ಮುಗಿದರೆ ಬೇಗ ಪುನಃ ಕೊಡ್ತಾರೆ ಲೋನ್ ಎಷ್ಟು ಬೇಕು ಅಷ್ಟು ಒಂದು ಲಕ್ಷ ಹೀಗೆ ಇಪ್ಪತ್ತೈದು ಸಾವಿರ

ಹಾಂ ವಾರ ವಾರ ಮೀಟಿಂಗ್ ಉಂಟು ವಾರಕ್ಕೆ ನಮ್ಮ ಹಣ ತಂದು ಕಟ್ಟಬೇಕು ಕಡ್ಡಾಯವಾಗಿ ವಾರಕ್ಕೆ ಬರಬೇಕು ಮತ್ತೆ ಲೋನ್ ಕೂಡ ತೆಗೆದ ಮೇಲೆ ಕಡ್ಡಾಯವಾಗಿ ಲೋನು ವಾರ ವಾರ ಕಟ್ಟಬೇಕು ಸರಿಯಾಗಿ ಅದು ನಮ್ಮ ಆಪೀಸಲಿಲ್ಲ ಇದೆ ಅಲ್ಲಿ ಕೊಂಡೋಗಿ ಕಟ್ಟಿದರೆ ಆಯಿತು ಆಫೀಸಲ್ಲಿ ಹಾಂ ಹ್ಞೂ ಹಾಂ ಹಾಂ ವಾರಕ್ಕೆ ಒಂದು ಜನ ಹೋಗಿ ಕಟ್ಟಬೇಕು ವಾರಕ್ಕೊಮ್ಮೆ ಹತ್ತು ಜನ ಎಷ್ಟು ಜನ ಇದ್ದೇವೆ ನಾವು ಅಷ್ಟು ಜನ ಒಟ್ಟಾಗಿ ಮೀಟಿಂಗ್ ಮಾಡೋದು ಮಾಡಿದ ಆದಮೇಲೆ ಯಾರಿಗೆ ವಾರ ವಾರಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಕಟ್ಟಲಿಕ್ಕೆ ಬರ್ತದೆ ಆವಾಗ ಕೊಂಡೋಗಿ ಕಟ್ಟಿದರೆ ಆಯಿತು ಹಾಂ ಹಾಗೆ ಹಾಂ ಸೇರ್ಪಡೆ ಮಾಡ್ತೇವೆ ಮಾತ್ರ ಕಡ್ಡಾಯವಾಗಿ ವಾರಕ್ಕೆ ಮೀಟಿಂಗಿಗೆ ಬರಬೇಕು ಏನು ಜಗಳ ಗಿಗಳ ಏನು ಮಾಡಲಿಕ್ಕಿಲ್ಲ ಕ್ರಮವಾಗಿ ಮೀಟಿಂಗ್ ಮಾಡಿ ಕ್ರಮವಾಗಿ ಹಣ ಕಟ್ಟಿ ಯಾರು ಯಾರಿಗೆಲ್ಲ ಕಟ್ಟಲಿಕ್ಕೆ ಉಂಟು ವಾರ ವಾರ ಅವ್ರು ಕಟ್ಟಿದರೆ ಆಯಿತು ಹಾಗೆ ಹಾಗೆಲ್ಲ ಮಾಡಿದರೆ ಸರಿ ಮತ್ತೆ ಲೋನ್ ಬೇಕಾದರೆ ಲೋನು ಹೇಗೆ ಬೇಕು ತೆಗಿಸ್ಕೊಡ್ತೇವೆ ಅಷ್ಟೆ ಹಾಂ ಆಯ್ತು ಹಾಂ ಅದೆ